ಗುಡ್ ಮಾರ್ನಿಂಗ್ ಯಾರು ಹಾಂ ಹೇಳಿ ಏನಾಗಬೇಕಿತ್ತು ಹೌದಾ ಎರಡು ದಿನ್ಲಿಂದಾನ ಹಾಂ ಎಲ್ಲಾದ್ರು ಕನ್ಸಲ್ಟ್ ಮಾಡಿದ್ದೀರಾ ಬೇರೆ ಡಾಕ್ಟ್ರಸ್ಗೆಲ್ಲ ಹೌದಾ ಟ್ಯಾಬ್ಲೇಟ್ಸ್ ಏನಾದರೂ ತಗೊಂಡಿದ್ರಾ ಮೆಡಿಕಲ್ ಶಾಪಿಂದ ಹಾಂ ಇದು ಯಾವ ಟ್ಯಾಬ್ಲೇಟ್ಸ್ ತಗೊಂಡಿದ್ದೀರಾ ನೀವು ಮೊದಲು ಹೌದಾ ಹಾಂ ಹಾಂ ಹಾಂ ಆಯ್ತು ಆಯ್ತು ಇದು ನಮ್ಮ ಬೆಳಗಿನ ನೈಟೆಲ್ಲ ನರ್ಸಸೆಲ್ಲಾ ಇರ್ತಾರೆ ನಾವು ನಾವು ಬರೋದು ಅವಲೇಬಲ್ ಇರೋದು ಬೆಳಗ್ಗೆ ಏಳು ಗಂಟೆಲ್ಲಿಂದ ನೈಟ್ ಎಂಟು ಗಂಟೆ ತನಕ ಅವೈಲೇಬಲ್ ಇರ್ತೀವಿ ಹಾಸ್ಪೆಟಲಲ್ಲಿ ಹಾಂ ನೀವು ಮೊದಲೇ ಬರ್ಬೇಕಾಗಿತ್ತು ಅಂದರೆ ಮೊದಲೆಲ್ಲಾ ಮೊದ್ಲು ಬಂದು ಬುಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಅಪ್ಲಿಕೇಶನ್ ತಗೊಂಡು ಫಾರ್ಮ್ ಫಿಲ್ ಮಾಡಬೇಕು ಹಾಂ ಫಿಲ್ ಮಾಡಿ ಇವಾಗ ಯಾಕಂದರೆ ಕ್ಯೂ ಜಾಸ್ತಿ ಇರುತ್ತೆ ಆದಷ್ಟು ಬೇಗ ಬಂದರೆ ನಿಮ್ಗೆ ಜಲ್ದಿ ಸಿಗ್ಬೋದು ಅಪಾಯಿಂಟ್ಮೆಂಟು ಹಾಂ ಬನ್ನಿ ನೋಡೋಣ ಹೇಗೆ ನಿಮ್ದು ಸಿ ಭಾಳ ಸಿವಿಯರ್ ಇತ್ತು ಅಂತಂದರೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕಾಗುತ್ತೆ ಸಿ ಟಿ ಸ್ಕ್ಯಾನಿಂಗ್ ಕೂಡ ಮಾಡಬೇಕಾಗುತ್ತೆ ಆಮೇಲೆ ನಿಮ್ದು ಹೇಗ್ ಕಂಡೀಷನ್ ಹೆಂಗೈತೆ ಅಂತ ನೋಡಿ ಹೇಳ್ಬೋದು ನಾವು ಆಮೇಲೆ ಹಾಂ ನಿಮಗೆಲ್ಲಾ ಇವಾಗೆಲ್ಲ ನಡೆಯೋಕ್ ಅದು ಆಗುತ್ತಾ ಏನು ಫುಲ್ ಸೀವ್ಯರ್ ಐತಾ ಪೇನು ಹೌದಾ ಹಾಗಿದ್ ಹಾಗಿದ್ರೆ ಜಲ್ದಿ ಬನ್ರಿ ನೀವು ಅಂದರೆ ಎಷ್ಟು ಬೇಗ ಬರ್ತೀರ ನಿಮ್ಗೆ ಅಷ್ಟೊಂದು ಅನುಕೂಲ ಆಗುತ್ತೆ ಹೌದಾ ಒಬ್ಬೊಬ್ಬರಿಗೆ ಮತ್ತು ಇದು ಅಪೆಂಡಿಕ್ಸ್ ಆಗಿರುತ್ತಾ ಹೇಳೋಕಾಗಲ್ಲ ಒಂದೊಂದು ಸರಿ ಕಂಡೀಷನ್ ನೋಡ್ಬೇಕು ಹಾಂ ನೀವು ಆದಷ್ಟು ಬೇಗ ಬಂದರೆ ನಿಮ್ಗೆ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡ್ಬೋದು ಮೊದ್ಲು ಆಗಿತ್ತಾ ನಿಮಗೆ ಕಿಡ್ನಿ ಸ್ಟೋನ್ಸ್ ಅಂತಾ ಹಾಂ ರಿಪೋರ್ಟ್ಸೆಲ್ಲ ಇದ್ದಾವ ಹೋದ್ಸರಿ ತೊಗೊಂಡಿದ್ದೆಲ್ಲ ಆ ರಿಪೋರ್ಟ್ಸೆಲ್ಲ ತಗೋಬನ್ನಿ ನೀವು ಹಾಸ್ಪೆಟ್ಲಿಗೆ ಒಂದು ಸರಿ ಚಕ್ ಮಾಡಿ ಹೇಳ್ತೀನಿ ನಾ ಆಮೇಲೆ ಹಾಂ ಮತ್ತು ಅವೆಲ್ಲ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡಿದ್ದರೆ ಅವು ಕವರಿದ್ದರೆ ತಗೋಬನ್ನಿ ನೋಡಿ ಹೇಳ್ತೀನಿ ನಾನು ಯಾವ್ಯಾವ ಟ್ಯಾಬ್ಲೆಟ್ ತಗೋಬೇಕು ಅಂತ್ಹೇಳಿ ಹಾಂ ಮತ್ತು ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಸ್ಬೇಕಾಗತ್ತೆ ಅಮೌಂಟ್ ಅದು ನೋಡಿ ನೋ ಐಲಾ ಬೇಕಾಗುತ್ತೆ ಎಕ್ಸ್ಟ್ರಾ ಅಮೌಂಟ್ ಇಟ್ಕೋಬಂದಿರಿ ನೀವು ಯಾವಾಗಲೂ ಅಂದಾಜು ಒಂದು ಇವಾಗ ಇವಾಗ ಅಪೆಂಡಿಕ್ಸ್ ಏನದು ಏನಾದರೂ ಆಗಿರ್ಬೋದು ಟ್ವೆಂಟಿ ತರ್ಟಿ ತೌಸಂಡ್ ರುಪಿಸ್ ಆಗ್ಬೌದು ಹಾಂ ಹಾಂ ಓಕೆ ಓಕೆ ಹಾಂ ಓಕೆ ಓಕೆ